ನಮ್ಮ ಭಾರತದ ಹವಾಮಾನ ಚೆನ್ನಾಗಿರ್ತದೆ ಅದರಲ್ಲಿಯೂ ಕರ್ನಾಟಕದ ಹವಾಮಾನ ಚೆನ್ನಾಗಿದೆ ನಮ್ಮ ಈ ಕೊಪ್ ಹೇಳ್ಬಬೇಕಂದ್ರೆ ಕೊಪ್ಪಳ ಭಾಗದಲ್ಲಿ ಒಣ ಹವೆ ಅಂದ್ರೆ ಸ್ವಲ್ಪ ಬಿಸಿ ವಾತಾವರಣವಿರುತ್ತದೆ ಈ ಕೊಪ್ಪಳ ಟೂ ರಾಯ್ಚೂರು ಬಿಜಾಪುರ ಈ ಬೀದರ್ ಈ ಭಾಗ ಗುಲ್ಬರ್ಗ ಡಿಸ್ಟಿಕ್ಕು ಈ ಭಾಗ ಎಲ್ಲ ಸ್ವಲ್ಪ ಒಣ ಹವೆ ಅಂದರೆ ಬಿಸಿಲು ಸ್ವಲ್ಪ ಜಾಸ್ತಿ ಇರೋದರಿಂದ ಹವಾಮಾನ ಬಿಸಿ ಇರುತ್ತದೆ ಆದರೂ ಜನ ಇಲ್ಲಿಯೇ ಈ ಒಂದು ವಾತವರಣಕ್ಕೆ ಹೊಂದಿಕೊಂಡು ಹೋಗ್ತಾರೆ ಅದೇ ಜನ ಅದೇ ರೀತಿಯಾಗಿ ಈ ಬೇರೆ ಕಡೆಯಿಂದ ಅಂದರೆ ಉದಾಹರಣೆಗಾಗಿ ಮೈಸೂರು ಭಾಗದಿಂದವರು ಈ ಕಡೆ ಬಂದರೆ ಇಲ್ಲಿ ಹೊಂದಾಣಿಕೆ ಆಗೋದಿಲ್ಲ ಯಾಕಂದರೆ ಮೈಸೂರು ಬೆಂಗಳೂರು ಆ ಭಾಗದಲ್ಲಿ ಏನಾಗ್ತದೆ ತಂಪು ಹವೆ ಇರ್ತದೆ ತಂಪು ವಾತಾವರಣವಿರೋದ್ರಿಂದ ಆ ಒಂದು ಹವಾಮಾನಕ್ಕೆ ಅವರು ಶೀತದಲ್ಲಿ ಅದಕ್ಕೆ ಹೊಂದಿಕೊಂಡಿರ್ತಾರೆ ಆಮೇಲೆ ಆ ವಾತಾವರ್ಣದಲ್ಲಿ ಏನಪ್ಪಾ ಅವರಿಗೆ ಚಳಿ ಜಾಸ್ತಿ ಇರ್ತದೆ ಅಲ್ಲಿಯೇ ಆ ಚಳಿಗೆ ಅವರು ಹೊಂದಿಕೊಂಡಿರ್ತಾರೆ ಈ ಜನ ಅಲ್ಲಿಗೆ ಹೋದರೆ ಹೊಂದಿಕೊಳೋದಿಲ್ಲ ಅಲ್ಲಿ ಜನ ಇಲ್ಲಿ ಬಂದರೆ ಹೊಂದಿಕೊಳ್ಳೋದು ಕಷ್ಟ ಹವಾಮಾನಕ್ಕೆ ಆಮೇಲೆ ಅದೇ ರೀತಿಯಾಗಿ ಈ ಉಡುಪಿ ಧರ್ಮಸ್ಥಳ ಈ ಆ ಭಾಗದಲ್ಲಿ ಒಂದಿಷ್ಟು ಏನಪ್ಪ ಅಂದ್ರೆ ಬಹಳ ಶೀತ ಇರ್ತದೆ ಆಮೇಲೆ ಅಲ್ಲಿಯ ಜನರಿಗೆ ಈ ಬಾ ಆ ಒಂದು ವಾತಾವರಣಕ್ಕೆ ಅವ್ರು ಹೊಂದಿಕೊಂಡಿರ್ತಾರೆ ಅಲ್ಲಿ ಅಲ್ಲಿ ಅವರು ಹೊಂದಿಕೊಳ್ಳುವಷ್ಟು ನಾವು ಇಲ್ಲಿ ಇಲ್ಲಿಯವರು ಅಲ್ಲಿ ಹೊಂದಿಕೊಳೋಕ್ ಆಗೋದಿಲ್ಲ ಯಾಕಂದರೆ ಜನರಿಗೆ ಆಯಾ ವಾತಾವರಣ ಹಿಡಿಸಿ ಬಿಟ್ಟಿರ್ತದೆ ಆ ವಾತವರಣಕ್ಕೆ ಅವರು ಏನು ಹೊಂದಾಣಿಕೆಯಾಗಿಬಿಟ್ಟಿರ್ತಾರೆ ಈ ಕರ್ನಾಟಕದ ಈ ಉತ್ತರ ಭಾಗದವರು ದಕ್ಷಿಣ ಭಾಗಕ್ಕೆ ಹೊಂದಿಕೊಳ್ಳೋದಿಲ್ಲ ದಕ್ಷಿಣ ಭಾಗದವರು ಉತ್ತರ ಭಾಗಕ್ಕೆ ಹೊಂದಿಕೊಳ್ಳೋದಿಲ್ಲ ಈ ರೀತಿಯಾಗಿರೋದರಿಂದ ನಾವು ನಮ್ಮ ಒಂದು ಭಾಗಾನ ನಾವು ಹೆಚ್ಚಾಗಿ ಏನಪ್ಪಾ ಅಂದರೆ ಜೀವಿಸಲಿಕ್ಕೆ ಬಯಸ್ತೇವೆ ಹೊರತು ಬೇರೆ ಒಂದು ಇದಕ್ಕೆ ಹೋಗೋದಕ್ಕೆ ನಾವು ಬಯಸೋದಿಲ್ಲ ಆಮೇಲೆ ಆಗುಂಬೆ ಧರ್ಮಸ್ಥಳ ತಿರುಪತಿ ಹೀಗೆಲ್ಲ ಹೋದಲ್ಲೆಲ್ಲಾ ಅಲ್ಲಿ ಹೆಚ್ಚಾಗಿ ಶೀತ ಜಾಸ್ತಿ ಇರುತ್ತದೆ ಆ ಶೀತ ಹವಾಮಾನ ಗಾಳಿ ತಣ್ಣಗೆ ಇರ್ತದೆ ಆ ಒಂದು ಇದಕ್ಕೆ ಈ ನಮ್ಮ ಬಿಸಿ ಇರ್ತಕ್ಕಂಥ ಈ ಒಂದು ಗುಲ್ಬರ್ಗ ವಿಭಾಗದ ಜನ ಆ ಕಡೆ ಹೋದಾಗ ಅವ್ರಿಗೆ ಏನಾಗ್ತದೆ ಅಂದ್ರೆ ಅತಿ ತಂಪೆನಿಸಿ ಒಂದು ಆರೋಗ್ಯ ದೃಷ್ಟಿಯಿಂದ ಅವರಲ್ಲಿ ಹದಗೆಡುವಂಥ ಪ್ರ ಸಮಯ ಬರ್ತದೆ ಆ ಒಂದು ವಾತಾವರಣಕ್ಕೆ ಅವರು ಹೊಂದಿಕೊಳ್ಳೋಕ್ಕೆ ಆಗೋದಿಲ್ಲ ಅದೇ ರೀತಿಯಾಗಿ ಅಲ್ಲಿ ಜನ ಇಲ್ಲಿ ಬಂದ್ರಂದರೆ ಇವ್ರಿಗೆ ಬಿಸಿಯಾಗಿ ಇಲ್ಲಿ ಇವರು ಹೊಂದಿಕೊಳ್ಳೋಕೆ ಆಗೋಲ್ಲ ಯಾಕಂದಂದರೆ ಇವ್ರಿಗೆ ತಂಪಿನಲ್ಲಿದ್ದು ಆ ಹವಾಮಾನಕ್ಕೆ ಅವರು ಅಡ್ಜಷ್ಟ್ ಆಗಿರ್ತಾರೆ ಹೊರತು ಇಲ್ಲಿಂದ ಇಲ್ಲಿ ಬಂದಕೂಡ್ಲೆ ಏನಪ್ಪಾ ಬಿಸಿ ಸ್ವಲ್ಪ ಬೇಸಿಗೆಯ ಬಿಸಿಲು ಇದ್ದರೆ ಏನಪ್ಪಾ ಏನು ಬಿಸಿಲು ಇದೆ ಏನು ಸೆಕೆ ಇದೆ ಅನ್ನುವಂಥ ಒಂದು ತಮ್ಮ ಇದನ್ನು ವ್ಯಕ್ತಪಡಿಸ್ತಾರೆ ಆದರೆ ಇಲ್ಲಿ ಜನ ಅಲ್ಲಿ ಹೋದಾಗ ಏನಪ್ಪಾ ಎಷ್ಟು ಚಳಿ ಇದೆ ಈ ಚಳಿ ಹೇಗ್ ತಡ್ಕೊತಾರೆ ಇವರು ಈ ಚಳಿಯಲ್ಲಿ ಹೇಗ್ ಜೀವನ ಮಾಡ್ತಾರೆ ಇವರು ಅಂತ ಅವ್ರು ಅಂತಾರೆ ಹೀಗಾಗಿ ಒಬ್ರಿಗೊಬ್ಬರು ಒಂದು ಒಂದೊಂದು ವಾತಾವರ್ಣದ ಕ ಹೊಂದಿಕೊಳ್ಳೋದು ಬಹಳ ಕಷ್ಟ ಯಾಕಂದರೆ ಶೀತ ಪ್ರದೇಶದಲ್ಲಿ ಬೆಳೆದಂಥ ಜನ ಶೀತ ಪ್ರದೇಶದಲ್ಲೇ ಹೊಂದಿಕೊಂಡು ಹೋಗ್ತಾರೆ ಏಕಂದರೆ ಅದಕ್ಕೆ ಅಜ್ಜಷ್ಟ್ ಆಗಿ ಬಿಟ್ಟಿರ್ತಾರೆ ಅದೇ ರೀತಿಯಾಗಿ ಈ ಹವಾಮಾನ ಈ ಬಿಸಿ ಇರ್ತಕ್ಕಂಥ ಹವಾಮಾನಗಳಿಗೆ ಇರ್ತಕ್ಕಂಥವ್ರು ಇಲ್ಲಿಯೇ ಅಪ್ ಟೂ ನಾವು ಎಷ್ಟು ಇಪ್ ಹದಿನೆಂಟು ಸೆಂಟಿಗ್ರೇಡ್ ಬಿಸಿ ಇದ್ದರು ಸಹಿತ ನಾವು ಇಪ್ಪತ್ತು ಸೆಂಟಿಗ್ರೇಡು ಮೂ ಇಪ್ಪತೈದ್ ಸೆಂಟಿಗ್ರೇಡ್ ಇದ್ದರೂನೂ ಇಲ್ಲಿ ಹೊಂದ್ಕೊತಿವಿ ಈ ಭಾಗದ ಜನ ಅದೇ ಆ ಕಡೆ ಬಂದವರು ಅವರು ಹೊಂದ್ಕೊಳ್ಳೋದಿಲ್ಲ ಅವರು ಅದಷ್ಟು ಏನಪ್ಪಾ ಅಂದರೆ ತಂಪು ಪ್ರದೇಶಕ್ಕೆ ಹೋಗ್ತರ ಸಮುದ್ರ ಅಲ್ಲಿ ಇರ್ತಕ್ಕಂಥ ಪ್ರದೇಶಕ್ಕೆ ಹೋಗ್ತಾರೆ ಅಲ್ಲಿ ಹೊಂದ್ಕೊತಾರೆ ಹೀಗಾಗಿ ಒಬ್ಬರು ಹವಾಮಾನಕ್ಕೆ ಸರಿಯಾಗಿ ಅಲ್ಲಿ ಜನ ಇಲ್ಲಿ ಇಲ್ಲಿ ಜನ ಅಲ್ಲಿ ಹೊಂದ್ಕೊಳ್ಳೋದಿಲ್ಲ ಅದಕ್ಕೆ ಆಯಾ ಹವಾಮಾನಕ್ಕೆ ಸರಿಯಾಗಿ ಅಲ್ಲಿ ಏನಾಗ್ತದೆ ಅಂದರೆ ಒಂದು ಇದು ಬೆಳೆ ಕೂಡ ಬೆಳಿತಾ ಇರ್ತದೆ ಅಲ್ಲಿ ಹೆಚ್ಚಾಗಿ ತೆಂಗು ಆಮೇಲೆ ದ್ರಾಕ್ಷಿ ಆಮೇಲೆ ತೆಂಗು ಈ ಥರ ಬತ್ತ ಇವೆಲ್ಲ ಬೆಳಿತಿರ್ತಾವೆ ಹೀಗಾಗಿ ಅದು ಆ ಜನರಿಗೆ ಅದೇ ಒಳ್ಳೆಯದು ಇಲ್ಲಿ ಜನರು ಏನಂದರೆ ಬಿಸಿ ಇರ್ತಕ್ಕಂಥ ಹತ್ತಿ ಶೇಂಗಾ ಕಡಲೆ ಹೀಗೆ ಇಲ್ಲಿ ಬೆಳಿತಕ್ಕಂಥ ಜನ ಈ ಇಲ್ಲಿ ಜನರಿಗೆ ಆದಷ್ಟು ತಂಪು ಏರಿಯಾದಲ್ಲಿ ಹೋದವ್ರಿಗೂ ಒಂದು ಆಪ್ ಒಂದು ಹವಾಮಾನಕ್ಕೆ ಹೊಂದ್ಕೊಂಡು ಹೋಗ್ತಾರ ಹೊರ್ತು ಅಲ್ಲಿರ್ತಕ್ಕಂಥವ್ರು ಇಲ್ಲಿ ಜನರು ಹೊಂದ್ಕೊಳೋದು ಭಾಳ ಕಷ್ಟ ಆಮೇಲೆ ಇಲ್ಲಿ ಜನರು ಸ್ವಲ್ಪ ಕಪ್ಪು ಈ ಕಪ್ಪು ಕಪ್ಪು ಏನು ಬಣ್ಣದವರು ಇರ್ತಾರೆ ಆ ಕಡೆ ಬಿಳಿ ಬಣ್ಣದವರು ಇರ್ತಾರೆ ಆ ಭಾಷೇನೆ ಜೀ ಬದಲಾವಣೆ ಆಕ್ತದೆ ಅಲ್ಲಿ ನಯ ವಿನಯ ಆಕ್ತದೆ ಇಲ್ಲಿ ಸ್ವಲ್ಪ ಒರಟು ಆಕ್ತದೆ ಭಾಷೆ ಹೀಗಾಗಿ ಒಬ್ಬರು ಒಬ್ಬರ ಭಾಷೆ ಅವರ ಒಂದು ಪ್ರಕೃತಿ ಅವರ ಒಂದು ವೇಷ ಭೂಷಣ ಎಲ್ಲವೂ ಚೇಂಜ್ ಆಗ್ತದೆ ಏಕಂತಂದರೆ ತಂಪು ಪ್ರದೇಶದಲ್ಲಿರ್ತಕ್ಕಂಥ ಹೆಚ್ಚು ಏನಪ್ಪ ಅಂದರೆ ಬಟ್ಟೆಗಳನ್ನು ಹಾಕ್ತಾರೆ ಅಲ್ಲಿ ಅಲ್ಲಿ ಹೊಂದಾಣಿಕೆ ಆಗ್ತಕ್ಕಂಥ ಬಟ್ಟೆಗಳನ್ನೇ ಧರಿಸ್ತಾರೆ ಇಲ್ಲಿರ್ತಕ್ಕಂಥವ್ರು ತೆಳುವಾದ ಬಟ್ಟೆಯನ್ನು ಹಾಕ್ತರೆ ಖಾದಿ ಬಟ್ಟೆ ಹಾಕ್ತಾರೆ ಇಲ್ಲಿ ಜನರೇ ಇವರು ಹೊಂದ್ಕೊಂಡ್ ಹೋಗ್ತಾರೆ ಹೀಗಾಗಿ ಅವ್ರಿಗೆ ಇವ್ರಿಗೆ ಬಹಳ ವ್ಯತ್ಯಾಸ ಇರ್ತದೆ ಹೀಗಾಗಿ ಜನ ನಮ್ಮವರು ನಮಗೆ ಒಳ್ಳೆಯದು ಅಲ್ಲಿ ಅವರಿಗೆ ಒಳ್ಳೆಯದು ಅನ್ನೋ ಅಂಥ ಒಂದು ವಿಚಾರ ಬರ್ತದೆ ಕೊನೆಯದಾಗಿ ಹೇಳ್ಬೇಕ್ ಅಂದ್ರೆ ಅವರ ನಮ್ಮ ಒಂದು ಏನು ಭಾಷೆ ಕೂಡಾ ಭಾಳ ವ್ಯತ್ಯಾಸ ಆಕ್ತದೆ ಹವಾಮಾನ ಅಷ್ಟೇ ಅಲ್ಲ ಭಾಷೆ ಕೂಡಾ ವ್ಯತ್ಯಾಸ ಆಕ್ತದೆ ಅವರಲ್ಲಿರ್ತಕ್ಕಂಥ ಒಂದು ಭಾವನೆ ಕೂಡ ವ್ಯತ್ಯಾಸ ಆಕ್ತದೆ ಹೀಗಾಗಿ ಅಲ್ಲಿ ಜನರು ಇಲ್ಲಿ ಹೊಂದ್ಕೊಳೋದ್ ಕಷ್ಟ ಇಲ್ಲಿ ಜನರು ಅಲ್ಲಿ ಹೊಂದ್ಕೊಳೋದ್ ಕಷ್ಟ ಅಂತ ಹೇಳುತ್ತಾ ನನ್ನ ಮಾತನ್ನು ಇಲ್ಲಿಗೆ ಮುಗಿಸುತ್ತೇನೆ ಥ್ಯಾಂಕ್ ಯು